ನನ್ನ ಹೆಸರು ನಯನ ಅಂತ ನಾವು ಈವರೆಗೂ ತಯಾರಿಸಿದ ಒಂದು ಅಡುಗೆ ಪದಾರ್ಥ ಅಂದರೆ ಅದು ಹೋಳಿಗೆ ಹೋಳಿಗೆಯು ತುಂಬ ಕಠಿಣವಾದ ಪದಾರ್ಥ ಅದನ್ನು ತಯಾರಿಸಲು ತುಂಬ ಕಷ್ಟಕರವಾಗುತ್ತದೆ ಹಾಗೂ ಅದು ಮಾಡಲು ತುಂಬ ಕಷ್ಟಕರವಾದದ್ದು ಅದು ತುಂಬ ಸಮಯವನ್ನು ತಗೊಳ್ಳುತ್ತದೆ ನ ಹೋಳಿಗೆ ಮಾಡಬೇಕಾದ್ರೆ ತುಂಬ ಸಮಯ ಅದನ್ನು ತಗೊಳ್ತಾರೆ ತುಂಬ ಸಮಯ ಅದು ಕಾಲ ಕಳೆಯುತ್ತೆ ತಗೊಳ್ತಾ ಇರ್ತದೆ ಮತ್ತು ತುಂಬ ಕಷ್ಟಕರವಾದದ್ದು ಅದು ಅದು ಅಡುಗೆಯ ಒಂದು ಪದಾರ್ಥ ಹೋಳಿಗೆ ಮತ್ತು ಕಲಿಯಲು ಬಯಸುವ ಕೆಲವು ಕಠಿಣ ಅಡುಗೆ ಪದಾರ್ಥಗಳು ಯಾವುವೆಂದ್ರೆ ಒಂದು ಬಿರಿಯಾನಿ ಹಾಕಿತು ಮತ್ತು ಪೊಂಗಲ್ ವಾಂಗಿಬಾತು ಮತ್ತು ಇನ್ನೊಂದು ಪದಾರ್ಥ ನಮಗೆ ಇಷ್ಟವಾಗಿದ್ದು ಯಾವುದು ಅಂದರೆ ಜಾಮೂನು ಜಾಮೂನು ತುಂಬ ನನಗೆ ಇಷ್ಟ ನನ್ಗೆ ತುಂಬ ಜಾಮೂನು ಅಂದರೆ ನನ್ಗೆ ಬಹಳ ಇಷ್ಟ ನನಗೆ ತುಂಬ ಜಾಮೂನು ಅದು ತುಂಬ ನನಗೆ ಇದು ತಿನ್ನಲು ನನಗೆ ಬಹಳ ಇಷ್ಟ ಜಾಮೂನು ಅದು ಒಂದು ಸ ಸಿಹಿಯಾದ ಒಂದು ಪದಾರ್ಥ ಜಾಮೂನು ಅದನ್ನು ಕಲಿಯೋಕೆ ನನ್ಗೆ ಬಹಳ ಇಷ್ಟ ಜಾಮೂನು ಯಾಕೆ ಅಂದರೆ ಅದರ ಸ ವಾಸನೆಯು ಹಾಗೂ ತಿನ್ನುವುದು ಅಂದರೆ ನನ್ಗೆ ತುಂಬ ಇಷ್ಟ ಜಾಮೂನು ಮತ್ತು ಬಿರಿಯಾನಿ ಯಾಕೆ ನನಗೆ ಕಲಿಯೋಕೆ ಇಷ್ಟ ಅಂದ್ರೆ ಅದು ಅದನ್ನು ಬಿರ್ಯಾ ಎರಡು ಥರ ಬಿರಿಯಾನಿ ಅದರಲ್ಲಿ ಒಂದು ವೆಜ್ ಬಿರಿಯಾನಿ ನಾನ್ ವೆಜ್ ಬಿರಿಯಾನಿ ಎರಡೂ ನನಗೆ ಬಹಳ ಇಷ್ಟ ತುಂಬ ಇಷ್ಟ ಅದು ವೆಜ್ಜು ಹಾಗೂ ನಾನ್ ವೆಜ್ಜು ವೆಜ್ಜಂದ್ರೂ ಬಿರಿಯಾನಿ ಅದು ಸವಿಯಲು ಬಹಳ ಇಷ್ಟ ನನಗೆ ವೆಜ್ ಬಿರಿಯಾನಿ ತುಂಬ ಇಷ್ಟ ನನಗೆ ಮತ್ತು ಪೊಂಗಲ್ ವಾಂಗಿಬಾತು ಹಾಗೆ ಕ್ಯಾರೆಟ್ ಹಲ್ವ ಕ್ಯಾರೆಟ್ ಹಲ್ವ ಕೂಡ ತುಂಬ ಇಷ್ಟ ನನಗೆ ಕಲಿಯಲು ಬಯಸುವ ಬಂದು ಮತ್ತು ವಾಂಗಿಬಾತು ಕೇಸ್ರಿಬಾತು ಮತ್ತು ಇಡ್ಲಿ ದೋಸೆ ಸಮೋಸ ಹಾಗೂ ಒಬ್ಬಟ್ಟು ಮತ್ತು ಇನ್ನೂ ಹಲವಾರು ಪದಾರ್ಥಗಳು ಕಲಿಯೋಕೆ ನನ್ಗೆ ಬಹಳ ಇಷ್ಟ ತುಂಬ ಇಷ್ಟ ಯಾಕೆ ಒಬ್ಬಟ್ಟು ಮಾಡೋಕೆ ತುಂಬ ಬಹಳ ಟೈಮು ಹಾಗೂ ಸಮಯ ತಗೊಳ್ತೈತಿ ಕಠಿಣವಾಗುತ್ತಂದ್ರೆ ಅದು ಬಹಳ ಏ ಸಮಯವನ್ನು ತಗೋತೈ ತಗೊತೈತಿ ಒಬ್ಬಟ್ಟು ವಾಂಗಿಬಾತು ಕೂಡ ಅಷ್ಟೆ ಅದು ಬಹಳ ಟೈಮನ್ನು ತಗೊಳ್ತೈತೆ ವಾಂಗಿಬಾತು ಕೇಸ್ರಿಬಾತು ಮತ್ತು ಪೊಂಗಲ್ ಇವು ಬಹಳ ಟೈಮನ್ನು ತಗೋತ್ ಮತ್ತು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿಯು ಬಹಳ ಕಠಿಣಕರವಾದಂಥ ಪದಾರ್ಥಗಳು ಕಲಿಯಲು ತುಂಬ ಕಠಿಣವಾದ ಪದಾರ್ಥಗಳು ತುಂಬ ಕಲಿಯೋಕ್ಕೆ